ಹಾಂ ಹೌದು ಮ್ಯಾಮ್ ಆಶಿರ್ವಾದ್ ಗ್ರ್ಯಾಂಡ್ ಹೋಟೆಲ್ ಇದು ಹೇಳಿ ಹಾಂ ಇವತ್ತು ಇವತಿದು ಮೆನ್ಯು ಮೇಡಮ್ ನಿಮಗೆ ಬ್ರೇಕ್ಫಾಸ್ಟ್ನಲ್ಲಿ ದೋಸೆ ಇದೆ ಸೆಟ್ ದೋಸೆ ಇದೆ ಮಸಾಲೆ ದೋಸೆ ಇದೆ ಪ್ಲೇನ್ ದೋಸೆ ಇದೆ ಆನಿಯನ್ ದೋಸೆ ಇದೆ ಎಲ್ಲ ಥರದ ದೋಸೆ ಇದೆ ಉದ್ದಿನ ವಡ ಇದೆ ಬಾತು ಇದೆ ಚಟ್ನಿ ಇದೆ ಸಾಂಬರು ಇದೆ ಅನ್ನ ಸಾಂಬರು ಇದೆ ರೈಸು ಇದೆ ಪಕ್ಕೋಡ್ವು ಇದೆ ಮೀಲ್ ಇದೆ ಚೈನೀಸ್ ಇದೆ ಏನು ಬೇಕು ಮ್ಯಾಮ್ ಪುರೀ ಇದೆ ಪುರಿನಲ್ಲಿ ನಲ್ ಪಲ್ಯಾ ಇದೆ ಎಲ್ಲಾ ಇದೆ ಮ್ಯಾಮ್ ಚೈನೀಸು ಇದೆ ಗೋಬಿ ಮಂಚೂರಿಯನ್ ಇದೆ ಬೇರೆ ಮಂಚೂರಿಯನ್ ಇದೆ ಏನು ಮಂಚೂರಿಯನ್ ನಿಮಗೆ ಬೇಕು ಅದ್ನ ನಾವು ಕೊಡ್ತೀವಿ ನೀವು ಹೇಳಿ ಮ್ಯಾಮ್ ನಿಮಗೆ ಏನು ಬೇಕು ಏನು ಡೆಝರ್ಟ್ನಲ್ಲಿ ಗುಲಾಬ್ ಜಾಮೂನ್ ಇದೆ ಚಂಪಾಕಲಿ ಇದೆ ಕಡ್ಲೆಕಾಯಿ ಮಿಠಾಯಿ ಇದೆ ಎಲ್ಲ ಮಿಠಾಯಿ ಇದೆ ನೀವು ಎರಡು ದೋಸೆ ತಕೊಂಡರೆ ನಿಮಗೆ ಎರಡು ಜಾಮೂನ್ ಫ್ರೀ ಕಾಂಪ್ಲಿಮೆಂಟ್ರಿ ನಾವು ಕೊಡ್ತಾ ಇರೊದು ದಿವಾಲಿ ಆಫರು

ಹೋಮ್ ಡೆಲಿವರಿನು ಇದೆ ಮ್ಯಾಡಮ್ ಹೋಮ್ ಡೆಲಿವರೀಗೆ ನಿಮಗೆ ನೀವು ಫಿಫ್ಟಿ ರುಪೀಸ್ ಪೇ ಮಾಡಬೇಕು ಫಿಫ್ಟಿ ರುಪೀಸ್ ಚಾರ್ಜು ಇಲ್ಲ ಮೇಡಮ್ ಡಿಸ್ಕೌಂಟ್ ಏನು ಇಲ್ಲ ಅದಕ್ಕೆ ಇತ್ತು ದಿವಾಲಿ ಆಫರ್ ಇತ್ತು ಮೇಡಮ್ ಡಿಸ್ಕೌಂಟು ಇವಾಗ ಇಲ್ಲ ಅದಕ್ಕೆ ಅದಕ್ಕೆ ನೀವು ಫಿಫ್ಟಿ ರುಪೀಸ್ ಪೇ ಮಾಡ್ ಮಾಡ್ತಿರಾ ಅನ್ ಅಂದರೆ ನಿಮ್ಮ ಸಿಟಿನಲ್ಲಿ ಎಲ್ಲಿ ನೀವು ಇರ್ತಿರ ಅಲ್ಲಿ ನಾವು ನಿಮಗೆ ಡೆಲಿವರಿ ಕೊಡ್ತೀವಿ ಯಾ ಥರ ಅಂದರೆ ಮಾಡ್ಬೌದು ಮೇಡಮ್ ಅಲ್ಲಿಂದನೆ ಮಾಡಬೇಕು ನೀವು ಬಂದು ಕೊಡ್ತಿರಾ ನಾವು ಇಸ್ಕೊತಿವಿ ಮಸಾಲೆ ದೋಸನಾ ಹಾಂ ಹೌದು ಮೇಡಮ್ ಒಂದು ಮಸಾಲೆ ದೋಸೆ ಮತ್ತು ಏನು ಬೇಕು ಮೇಡಮ್ ಹಾಂ ಆಯಿತು ಮೇಡಮ್